ಹಲೋ ಸರ್ ಇದು ಕ್ಯಾಬಿನವರಾ ಸರ್ ನಾನು ಪ್ರಮೀಳಾ ಅಂತ ನಾನು ನಿಮ್ಮ ಕ್ಯಾಬನ್ನು ಬುಕ್ ಮಾಡಿದ್ದೆ ಆದರೆ ನೀವು ನಮ್ಮ ನಾನು ಹೇಳಿರುವ ಸ್ಥಳಕ್ಕೆ ಯಾಕೆ ಇನ್ನು ಬರುವುದಕ್ಕೆ ಆಗ್ತಾ ಇಲ್ಲ ನೀವು ಬರ್ತೀರಾ ಇಲ್ಲವಾ ಸರ್ ಬರುವುದಿಲ್ಲವಾ ನೀವು ಬರುವುದಿಲ್ಲ ಅಂತ ಅಂದರೆ ಮುಂಚಿತವಾಗಿಯೇ ಹೇಳಬೇಕಿತ್ತಲ್ಲವಾ ಸರ್ ಏನಕ್ಕೆ ಬರುವುದಿಲ್ಲ ನಿಮಗೆ ಬರುವುದಕ್ಕೆ ಆಗಲ್ಲ ನಿಮಗೆ ಬೇರೆ ಯಾವುದಾದರು ತುರ್ತು ಕೆಲಸ ಇದೆ ಅಂತ ಹೇಳಿದರೆ ನೀವು ಮುಂಚಿತವಾಗಿ ಇದು ಕ್ಯಾಬ್ ಆಸ್ ಕ್ಯಾಬ್ ನಾವು ಆರ್ಡರ್ ಮಾಡ್ಬೇಕಾದ್ರೆ ಬುಕ್ ಮಾಡ್ಬೇಕಾದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಸರ್ ನೀವು ಒಪ್ಕೋಬಾರ್ದು ಹಾಗೆ ಹೌದು ನೀವು ಈ ಥರ ಒಪ್ಪಿಕೊಂಡು ಈಗ ಬರುವುದಿಲ್ಲ ಅಂತ ಅಂದರೆ ನಮಗೆ ಕಷ್ಟ ಆಗಲ್ಲವಾ ಸರ್ ನೀವು ಬೇಗ ಬಂದರೆ ನಮಗೆ ತುಂಬ ಒಳ್ಳೆಯದು ನಾವು ಎಲ್ಲಿಗೋ ಹೊರಟಿದ್ದೀವಿ ನೀವು ಈ ಥರ ಇದು ಮಾಡಿದ್ರೆ ನಾವು ನಾವು ಇಂತಹ ಎಲ್ಲ ನಮ್ಮ ಕುಟುಂಬಸ್ಥರೊಂದಿಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದು ನಿಮ್ಮದು ಕ್ಯಾಬನ್ನು ಬು ಮಾಡಿದ್ದೀವಿ ಹೀಗೆ ಮಾಡಿದರೆ ನಾವು ನಿಮ್ಮ ನಿಮ್ಮದು ಬ್ಯಾಡ್ ಒಪೀನಿಯನ್ ಕೊಡಬೇಕಾಗುತ್ತೆ ಕೆ ಒಳ್ಳೆದು ಒಪೀನಿಯನ್ ನಾವು ಕೊಡುವುದಕ್ಕಾಗೋದಿಲ್ಲ ನಾವು ಹೋಗಿ ನಿಮ್ಮ ಕ್ಯಾಬ್ ಸಂಸ್ಥೆಗೆ ಕರೆಮಾಡಿ ನಾವು ಈಗ ನೀವು ಬರ್ತಾ ಇಲ್ಲ ಅಂತ ನಾವು ನಿಮ್ಮ ಕ್ಯಾಬನ್ನು ನಾವು ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀವಿ ನಿಮ್ಮ ಕ್ಯಾಬನ್ನು ಕ್ಯಾನ್ಸಲ್ ಮಾಡಿ ನಾವು ಬೇರೆ ಯಾವುದಾದರು ಬೇರೆ ಯಾವುದಾದರು ಕಂಪೆನಿಯ ನಾವು ಕ್ಯಾಬನ್ನು ನಾವು ಈಗ ಬುಕ್ ಮಾಡ್ಕೋತೀವಿ ಸರ್ ತುಂಬ ಒಳ್ಳೆಯ ನಿಮ್ಮ ಬಗ್ಗೆ ಒಪೀನಿಯನ್ ತುಂಬ ಇತ್ತು ಸರ್ ನಿಮ್ಮ ಕ್ಯಾಬಿನ ಬಗ್ಗೆ ತುಂಬ ಒಳ್ಳೆಯ ಒಪೀನಿಯನ್ ಇತ್ತು ಈ ತರಹ ಮಾಡಿದರೆ ಮುಂದೆ ಯಾವಾಗು ಕೂಡ ಈ ತರಹ ನಾವು ನಿಮ್ಮ ಕ್ಯಾಬನ್ನು ಬುಕ್ ಮಾಡುವುದಕ್ಕೆ ಆಗೋದಿಲ್ಲ ಸರ್ ಸರಿ ಸರ್ ನಾವೀಗ ಕಾಲ್ ಮಾಡ್ತಾ ಇದ್ದೀವಿ ಅವ್ರಿಗೆ ಕ್ಯಾಬವರಿಗೆ ನಾವು ಕರೆ ಮಾಡಿ ಅವ್ರಿಗೆ ಹೇಳಿಬಿಟ್ಟು ನಾವು ಈಗ ನಿಮ್ಮ ಕ್ಯಾಬನ್ನು ನಾವು ರದ್ದು ಪಡಿಸ್ತಾ ಇದ್ದೀವಿ ಹೌದು ನಾವು ರದ್ದುಪಡಿಸಿಕೊಂಡು ನಾವು ಬೇರೆ ಕ್ಯಾಬನ್ನು ಬುಕ್ ಮಾಡ್ಕೊಂತೀವಿ ಸರಿ ಸರ್ ಆಯಿತು